ನನ್ನ ಬಾಲ್ಯದಲ್ಲಿ ಹೋಗಿದ್ದ ಸ್ಥಳ ಪ್ರವಾಸಕ್ಕಾಗಿ ಹೋಗಿದ್ದ ಸ್ಥಳ ಅಲ್ಲಿ ನಾವು ಹ್ಯಾಂಗ ಹೋಗಿದೇವಂದ್ರ ನಮ್ದು ಬಾಲ್ಯದಲ್ಲಿ ನಮಗೆ ಪಿಕ್ನಿಕಿಗೆ ಕರ್ಕೊಂಡು ಹೋಗಿದ್ದರ್ ಎಲ್ಲಿ ಹೋಗಿದೇವಂದ್ರೆ ಬರೀಷ ಗಾರ್ಡನ್ ಅಂತ ಬೀರ್ ಬೀದರ್ದಾಗ ಒಂದು ಊರದ ಅಲ್ಲಿ ಒಂದು ಪ್ಲೇಸಿತ್ತು ಬರೀಷ ಗಾರ್ಡನ್ ಅಂತ ಅಲ್ಲಿ ನಮ್ಗೆ ಸ್ಕೂಲಲಿಂದ ಶಾಲೆಯಿಂದ ಕರ್ಕೊಂಡು ಹೋಗಿದ್ದರು ಅಂದ್ರೆ ನಮ್ಮ ಈ ಅವ್ರನ್ನ ಕರ್ಕೊಂಡು ಹೋಗ್ಲತ್ತರು ಅಂತಂದರೆ ನಮಗ್ ಎಷ್ಟು ಖುಷಿಯಾಗಿತಂದ್ರ ಎಷ್ಟಂದ್ರೆ ಮನೆಗೆ ಬಂದು ನಮ್ಮ ಮಮ್ಮಿ ಡ್ಯಾಡಿಗೆ ಹಿಂಗ ಕರ್ಕೊಂಡು ಹೋಗ್ಲತ್ತಾರ ನಮಗೆ ಎಲ್ಲಿ ಪ್ರವಾಸಕ್ಕಾಗಿ ಹಿಂಗ ಗಾರ್ಡನ್ಕಲ್ಲಿ ಕರ್ಕೊಂಡು ಹೋಗ್ಲತ್ತರ ಅಂತ ನಮ್ಮ ಮನೇಯಲ್ ಬಂದು ಹೇಳ್ದಾಗ ಎಷ್ಟು ಖುಷಿಯಂದ್ರ ಅಷ್ಟು ಉತ್ಸಾಹ ಆಗ್ಲತಿತ್ತು ಮತ್ತು ಮನೆಯಲ್ಲಿ ಮಮ್ಮಿ ಡ್ಯಾಡಿಗೆ ಹೇಳಿದಾಗ ಮಮ್ಮಿ ಡ್ಯಾಡಿ ಅಂದರು ಹೋಗ ಬ್ ಇಲ್ಲ ಹೋಗಬೇಡ ಹಂಗ ಹಿಂಗ ಮತ್ತು ನಮ್ಮ ಫ್ರೆಂಡ್ಸಿಗೆ ಕ್ವಾಲ್ ಹಚ್ಚಿ ಕ್ವಾಲ್ ಮಾತಾಡಿ ಅವರಿಗೆಲ್ಲಾ ಕನ್ವೆನ್ಸ್ ಮಾಡಿ ಹೇಳಿದ್ರು ಆಗ ಅವರೇನಂದ್ರು ಹೋಗು ಹೋಗಿಬರ್ರಿ ಅಂತ ಆಗಂದರು ಆಗ ಹೋಗಿ ಹೋಗಿಬರ್ರಿ ಅಂದ್ರು ಇನ್ನು ಎಕ್ಸೈಟ್ಮೆಂಟ್ ಎಷ್ಟಂದ್ರೆ ಇನ್ನು ಖುಷ್ಯಾಗ್ಲತಿತ್ತು ನಮ್ಗೆ ಹೋಗ್ಬೋದಲ ಈಗ ಹೋಗಬೇಕಲ್ಲ ಹೋಗಬೇಕಲ್ಲ ಹೋಗಬೇಕಲ್ಲ ಅಂತ ಮತ್ತು ಎಷ್ಟೆಷ್ಟು ಡೇಟ್ ಬಳಿ ಬರ್ಲತರ ನಮಗ್ ಇನ್ನು ಖುಷಿಯಾಗ್ಲತತ್ತಕೀ ನಾವು ಅಲ್ಲಿಗೆ ಹೋಗಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತೆವು ಎಷ್ಟೆಲ್ಲ ಫ್ರೆಂಡ್ ಜೊತೆಗೆ ಹೋಗಿ ನಾವು ಎಷ್ಟು ಕೋಣೆಲಿ ಆಡ್ತೇವು ಆಟಾಡ್ತೇವು ಅಂತ ಆಗ್ಲತಿತ್ತು ಅಂದರೆ ನಮ್ಮ ಸ್ಕೂಲಲ್ಲಿ ನಾವು ಸ್ಟೂಡೆಂಟ್ಸಂದ್ರೆ ಬಾಯ್ಸ್ ಗರ್ಲ್ಸಿಗೆ ಕರ್ಕೊಂಡು ನಡೆದಿದ್ದರು ಇಲ್ಲಿ ಗರ್ಲ್ಸ್ ಟ್ವೆಂಟಿ ಮತ್ತು ಬಾಯ್ಸ್ ಟ್ವೆಂಟಿ ಆಗಿ ಕರ್ಕೊಂಡು ನಡೆದಿರೋದು ಆರ್ಗನೈಸ್ ಮಾಡಿದ್ದೊರು ನಮ್ಮ ಸ್ಟೂಡೆಂಟ್ ಒಬ್ಬರಿದ್ದರು ಅವರು ಆರ್ಗನೈಸ್ ಮಾಡಿದ್ದರು ಈ ಹೆಂಗಂದ್ರ ಹೆಂಗೆ ಈಗ ಪೈಸ ಕಲೆಕ್ಟ್ ಮಾಡ್ದೊರಿಷ್ಟು ಒಬ್ಬ ಸ್ಟೂಡೆಂಟಿಗೆ ಫಿಫ್ಟಿ ರುಪಿಸ್ ಅಂತ ಹೇಳಿದ್ದರ್ ನಮಗೆ ಈಗೆಲ್ಲ ಎಲ್ಲ ಗರ್ಲ್ಸು ಬಾಯ್ಸು ಎಲ್ಲ ಫಶ್ಟೂ ಮನಿ ಕಲೆಕ್ಟ್ ಮಾಡಿ ಮತ್ತು ಎಷ್ಟು ಜನ ಬರ್ತಾರೆ ಅವೆಲ್ಲ ಎಲ್ಲ ಕ್ಯಾಲ್ಕ್ಯುಲೇಟ್ ಮಾಡಿ ನಮಗೆ ಹೇಳಿದ್ರು ಹಿಂಗಿಂಗೆ ಇಷ್ಟು ಜನ ಬರ್ತಿದ್ದಾರೆ ಮತ್ತು ಇಷ್ಟು ನೀವು ಫೀಸ್ ಕೊಡ್ಬೇಕು ಅಲ್ಲಿ ಹೋಗ್ಲಾಕ ಮತ್ತು ಎಲ್ಲ ಹೇಳ್ದರು ನಮಗೆ ಆಮೇಲೆ ಏನಾಯಿತು ನಮಗೆ ಟಿ ಹೋಗು ಹಿಂಗ ಗಾರ್ಡನ್ಗೆ ಹೋಗೋದು ಡೇಟ್ ಇನ್ನು ಬಳಿ ಬರ್ಲತ್ತು ನೆಕ್ಷ್ಟ್ ಡೇ ಹೋಗದಿತ್ತು ನಮಗೆ ಆಗ ಹೋಗಿನಾಗ ಎಲ್ಲರ್ ಪಿಕ್ನಿಕಿಗೆ ಹೋಲತ್ತರ್ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಕೊಂಡು ನಾ ಫೋನ್ ಹಚ್ಚಿ ನೀ ಇದು ಮಾಡ್ಕೊಂಡು ಬಾ ಊಟಕ್ಕೆ ಅದು ಮಾಡ್ಕೊಂಡು ಬಾ ಇಲ್ಲಿ ಇದೂ ಇದು ಅದು ನಾವೆಲ್ಲ ಬೇರೆ ಬೇರೆ ವರೈಟೀಸ್ ಸ್ಪೆಷಲ್ ಸ್ಪೆಷಲ್ ಊಟ ಮಾಡ್ಕೊ ಊಟ ಅಡಿಗೆ ಎಲ್ಲ ಮಾಡ್ಕೊಂಡು ಟಿಫಿನ್ದಾಗ್ ಇಟ್ಕೊಂಡು ಶಾಲೆಗೆ ಹೋದೆವು ಅಲ್ಲಿ ಹೋಗಿನಾಗ ಎಲ್ಲರು ರೆಡಿಯಾಗಿ ನಮಗೋಸ್ಕರ ವೇಯ್ಟ್ ಮಾಡ್ತಿದ್ದರು ಎಲ್ಲಿ ಬಸ್ಸೆಲ್ಲ ಬಂದಿತ್ತು ಇಷ್ಟು ಟೀಚರ್ಸ್ ಹೊಂಟಿದ್ದರು ನಮ್ಮ ಸ್ಟಾಫ್ನಿಂದ ಜುನ್ ಪ್ರೈಮೆರಿಲಿಂದ ಐಸ್ಕೂಲಿಂದ ಇಷ್ಟು ಟೆನ್ ಟೀಚರ್ಸೇನೋ ಹೊಂಟಿದ್ದರು ಮತ್ತು ಬಸ್ ಬಂದಿತ್ತು ನಮಗೋಸ್ಕರ ಬಂದು ಅದರಾಗೆಲ್ಲ ಕುಂತು ಹೋಗ್ಲತ್ತರ್ನು ಇಷ್ಟು ಎಂಜೋಯ್ ಆಗ್ಲತಿತ್ತಂದ್ರ ನಾವು ಡಾನ್ಸು ಸಿಂಗಿಂಗು ಎಲ್ಲ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಹೊಗ್ಲತಿದ್ದೇವು ನಾವು ಬಸ್ಸಿನಾಗ ಹೋಲತ್ತರ ಎಲ್ಲು ಹಿಂಗೆ ಪರ್ಸನ್ ಬಂದ್ರ ಅವ್ರಿಗೆ ಚುಡಾಸೋದು ಹಿಂಗೆ ಎಲ್ಲರಿಗ್ ಫ್ರೆಂಡ್ ಜೊತೆ ಮಾತಾಡ್ಕೊತ ಎಂಜಾಯ್ ಮಾಡ್ಕೋತ ಗಾರ್ಡನಿಗೆ ಹೋಗಿದ್ದೇವು ನಾವು ಅಲ್ಲಿ ಹೋಗಿನಾಗ ಮತ್ತಲ್ಲಿ ಎಲ್ಲ ಸ್ಟೂಡೆಂಟ್ಸು ಟೀಚರ್ಸು ಎಲ್ಲರ್ ಕೆಳಗಿಳಿದ್ರು ಅವ್ರು ಡ್ರೈವರ್ ಕೂಡ ಇಷ್ಟು ಛಂದ ಇದ್ರಂದ್ರ ಅವರು ನಮ್ಗೆ ಸೇಫಾಗಿ ಕರ್ಕೊಂದ್ಬಂದು ಗಾರ್ಡನ್ದಾಗ ಮತ್ತು ನಮಗೆಲ್ಲ ಇಳಿಸಿ ಅವ್ರುನು ಕೂಡ ನಮ್ಮ ಜೊತೆಯಾಗಿ ಬಂದರ್ ಅವ್ರ್ ಮತ್ತಲ್ಲಿ ಟಿಕೆಟಿಗೇನು ಮಾಡಿದರು ಟಿಕೆಟ್ ಎಲ್ಲ ತೆಗ್ದರ್ ಗಾರ್ಡನ್ಗೆ ಹೋಗೋಕ್ ಅಲ್ಲಿ ಟಿಕೆಟ್ ತೆಗ್ದು ಮತ್ತು ನಾವು ಎಲ್ಲರು ಎಲ್ಲರು ನಕ್ಕೊತ್ತ ಖುಷಿಯಾಗಿ ಗಾರ್ಡನ್ದಾಗೆ ಹೋದೆವು ಅಲ್ಲಿ ಹೋಗಿನಾಗ ಎಷ್ಟು ಚಂದಾಗಿ ಪ್ಲೇಸಸ್ ಇದ್ದುವಂದ್ರ ಅಲ್ಲಿ ಹಿಂಗೆ ಸ್ಟ್ಯಾಚ್ಯೂಸ್ ಆಗಲಿ ಗಾರ್ಡ್ ಫ್ಲವರ್ಸ್ ಆಗಲಿ ಮತ್ತು ಜೋಕಾಲಿಗುಳು ಮತ್ತು ಸ್ಲೈಡ್ ಹಿಂಗೆ ಜಾರುಬಂಡಿ ಅವೆಲ್ಲ ನಮಗೆ ಆಟಾಡ್ಲಕ ಇದ್ದಿದು ಮತ್ತು ನಮ್ಮ ಫ್ರೆಂಡ್ ಜೊತೆ ಹೋಯ್ತಿಕಿ ಆಟ ಆಡ್ಲಕೆ ಶುರು ಮಾಡ್ದೆವು ಮತ್ತು ಅಲ್ಲಿ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಟೀಚರ್ಸು ಎಲ್ಲ ನಮ್ಮ ನಮ್ಗೆ ನಮ್ಮ ಕೂಡ ನಮ್ಮ ಜೊತೆ ಬಂದು ಅವ್ರುನೂ ಆಟಾಡ್ಲತ್ತರ್ ನಮ್ಮ ಸರಿ ನಮ್ಮ ಸರಿ ಆಟ ಆಡಿ ಮತ್ತು ಎಲ್ಲರು ರೌಂಡಾಗಿ ಕುಂತು ಮತ್ತು ಎಲ್ಲರು ಸ್ಪೆಷಲ್ ಸ್ಪೆಷಲಾಗಿ ಅಡಿಗೆ ಅಡಿಗೆ ಮಾಡ್ಕೊಂಡು ತಂದಿಂದು ಅವೆಲ್ಲ ಫುಡ್ಗಳ ಅವೆಲ್ಲ ಊಟ ಮಾಡ್ದೆವು ಫಶ್ಟ್ ಊಟ ಮಾಡಿ ಮತ್ತು ಸ್ವಲ್ಪೊತ್ ಕುಂತು ಮತ್ತು ಅಮೇಲೆ ಎಲ್ಲರು ಅಂತ್ಯಾಕ್ಷರಿ ಡಾನ್ಸು ಅವೆಲ್ಲ ಮಾಡ್ತಾಯಿದ್ರು ಆಮೇಲೆ ಬಾಯ್ಸು ಗರ್ಲ್ಸು ಆಗಿ ಗೇಮ್ಸ್ ಆಡ್ದೆವು ನಾವು ಅಲ್ಲಿ ಹೋಗಿ ಮುಟ್ಟಾಟ ಮತ್ತು ಹೈಡ್ ಆ್ಯಂಡ್ ಸೀಕ್ ಆಗಲಿ ಯಾವ ಬಿ ಆಟಗಳ್ ಆಟಾಡ್ಕೋತ ಇದ್ದಿದೆವು ನಾವು ಆಮೇಲೆ ಅಲ್ಲಿ ಗಾರ್ಡನಿಗೆ ಪ್ಲೇಸಸ್ ಎಲ್ಲ ನೋಡ್ಲಕೆ ಹೋಗಿದ್ದೆವು ಅಲ್ಲಿ ಮತ್ತು ವಾಟರ್ ವಾಟರ್ ಪಾರ್ಕ್ ಅಂತಿತ್ತು ಅಲ್ಲಿಗೆ ಅಲ್ಲಿನು ಕೂಡ ಆಟಾಡ್ದೆವು ನಾವು ಇಷ್ಟು ಎಂಜಾಯ್ ಮಾಡಿದೇವಂದ್ರ ನನಗೆ ಈಗ ಆಗಿಂದು ನೆಂಬರ್ತಾವ ನನ್ಗೆ ಸ್ಕೂಲಿನ ಡೇ ಶಾಲೆಯ ನೆನಪು ಹೇಗಿರ್ತದಂದ್ರೆ ಅದು ನೆನಪೆ ಹೋಗ್ಲಕ ಸಾಧ್ಯ ಇಲ್ಲ ನಮಗೆ ಆಗಿಂದ್ ಲೈಫ್ ಎಷ್ಟಿರ್ತದಂದು ಗೋಲ್ಡನ್ ಲೈಫ್ ಇರ್ತದೆ ಸ್ಕೂ ಶಾಲೆಯಂದ್ರೆ ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಯ್ತೇವಂದ್ರೆ ಈಟು ಖುಷ್ಯಾತದಂದ್ರ ಈಗ ನಾವು ಈಗ ಅಲ್ಲಿಂದ ಟೀಚರ್ಸ್ನು ಎಷ್ಟು ಚೆನ್ನಾಗಿರ್ತಾರಂದ್ರ ನಮ್ಗೆ ಪ್ರೋತ್ಸಾಹಿಸ್ತಾರವ್ರು ಇದು ಮಾಡಬೇಕು ಹಾಗೆ ಮಾಡಬೇಕು ನೀವಲ್ಲಿ ಹೋಗಿ ಅಷ್ಟು ಎಂಜಾಯ್ ಮಾಡ್ಬೇಕು ಅದು ಮಾಡ್ರಿ ಇದು ಮಾಡ್ರಿ ಅವ್ರುನು ನಮ್ಮ ನಮ್ಮ ಜೊತೆ ಏನ್ಮಾಡ್ತಾರೆ ಅವ್ರು ಬೀ ನಮ್ಮ ನಮ್ಮ ಜೊತೆಯಲ್ಲಿ ಆಟಾಡೊದಾಗಲಿ ಏನು ಬಿ ನಮ್ಮ ಜೊತೆ ನಮ್ಮಲ್ಲೇ ಇರ್ತಾರವ್ರುನು ನಾವಲ್ಲಿ ಹೋಗಿ ಇಷ್ಟು ಪ್ಲೇಸಸ್ ನೋಡ್ದೇವಂದ್ರೆ ಅಲ್ಲಿ ಏನು ಬಿ ಹಿಂಗೆ ಇಷ್ಟು ನಾವು ಇಷ್ಟು ಹ್ಯಾಪಿದಾಗೆ ಇದ್ದಿದ್ದೆವು ಅಲ್ಲಿ ಹೋಗ್ಲತ್ತೆವು ಅಂದರೆ ಯಾವ್ಯಾವ ಪ್ಲೇಸ್ ಇರ್ತಾವ ಅಲ್ಲಿ ಏನೇನವೆ ಏನೇನಿಲ್ಲ ಅಂತ ನೋಡ್ಲಕೆ ನಮಗಿಷ್ಟು ಖುಷ್ಯಾಗ್ಲತಿತ್ತಂದ್ರ ಅವ ಅಲ್ಲಿ ಹೋಗಿ ನೋಡಿದ್ರು ನಮ್ಗೆ ಹಿಂಗೆ ಬಿಲಿವಾಗ್ಲತಿಲ್ಕಿ ಅಲ್ಲಿ ಹೊ ಅದು ಎಷ್ಟು ಛಂದದ ಪ್ಲೇಸು ಅದು ಹೆಂಗೆ ನಾವಿಲ್ಲಿ ಬಂದಿದೇವು ಅಂತ ಅಷ್ಟು ಖುಷ್ಯಾಗ್ಲತಿತ್ತು ನಮಗೆ ಅಲ್ಲಿ ಹೋಗಿ ಮತ್ತು ಆಮೇಲೆ ನಾವು ಅಲ್ಲಿ ಸ್ನ್ಯಾಕ್ಸ್ ತಿಂದೆವು ಅಲ್ಲಿ ಕೆಳಗವ ಏನಂತ ಬೇಕ್ರಿಯಿತ್ತು ಅಲ್ಲಿ ನಮ್ಮ ಫ್ರೆಂಡ್ಸು ನಾನು ಟೀಚರ್ಸ್ ಎಲ್ಲರ್ ಕೂಡ ಅಲ್ಲಿ ಬಂದು ಕುಂತು ನಾವೆಲ್ಲ ರೌಂಡ್ ಮಾಡಿ ಕುಂತು ಮತ್ತು ತಿಂದೆವು ಮತ್ತು ಥೊಡೆ ಆಟಾಡಿದ್ವಿ ಎಲ್ಲರ್ ಜೊತೆ ಮಿಂಗಲಾಗಿ ನಮ್ಗೆ ಶಾಲೆ ನೆನಪು ತುಂಬ ಬರ್ತದೆ ಆಯ್ತು